ನಾನು ನನ್ನ ಫೋನ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಯಾವುದಾದರೂ ಸಮಸ್ಯೆ ಬಂದಲ್ಲಿ ನನ್ನ ಸ್ನೇಹಿತನೊಂದಿಗೆ ಸಮಾಲೋಚಿಸುತ್ತೇನೆ ಅವನು ಮೊಬೈಲ್ ಲ್ಯಾಪ್ಟಾಪ್ ಹಾಗೂ ಕಂಪ್ಯೂಟರ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಂಡಿದ್ದಾನೆ ಅವನು ಒಂದು ಅಂಗಡಿ ಕೂಡ ಇದೆ ಅವನು ಮೊಬೈಲ್ ಲ್ಯಾಪ್ಟಾಪ್ ಹಾಗೂ ಸ್ಮಾರ್ಟ್ಫೋನ್ಗಳನ್ನು ರಿಪೇರಿ ಮಾಡುತ್ತಾನೆ ನನ್ನ ಸ್ನೇಹಿತ ಚೇತನ್ರವರ ಬಳಿ ಮೊಬೈಲನ್ನು ರಿಪೇರಿ ಮಾಡಿಸುತ್ತೇನೆ ಅವನು ಸಮಸ್ಯೆಗಳನ್ನೆಲ್ಲ ಬಗೆಹರಿಸುತ್ತಾನೆ ಈ ಸಮಸ್ಯೆಗಳನ್ನು ಬಗೆಹರಿಸಲು ಸೇವಾ ಕೇಂದ್ರಗಳು ನಮ್ಮ ಮನೆಯ ಬಳಿಯೇ ಇದೆ ಅವರೂ ತುಂಬ ಚೆನ್ನಾಗಿ ಮೊಬೈಲ್ ಲ್ಯಾಪ್ಟಾಪ್ ಹಾಗೂ ಕಂಪ್ಯೂಟರ್ಗಳನ್ನು ರಿಪೇರಿ ಮಾಡುತ್ತಾರೆ ಹಾಗೂ ಮೊಬೈಲ್ಗಳನ್ನ ರಿಪೇರಿ ಮಾಡುವಲ್ಲಿ ಹದಿನೈದು ಪರ್ಸೆಂಟ್ ಡಿಸ್ಕೌಂಟನ್ನು ನೀಡುತ್ತಾರೆ ಹಾಗೂ ಚೇತನ್ರವರು ಅತಿ ಹೆಚ್ಚು ತಿಳಿದುಕೊಂಡಿದ್ದಾರೆ ಲ್ಯಾಪ್ಟಾಪ್ ಬಗ್ಗೆ ಅವರು ನನಗೆ ಪ್ರೀಯಾಗಿ ರಿಪೇರಿ ಮಾಡಿ ಕೊಡುತ್ತಾರೆ ಹಾಗೂ ನಮ್ಮ ಮನೆಯ ಬಳಿ ಇರುವಂತಹ ಕಂಪ್ಯೂಟರ್ ಸೆಂಟರ್ ಹಾಗೂ ಮೊಬೈಲ್ ರಿಪೇರಿ ಸ್ಟೋರ್ಸ್ ಅವರ ಅಣ್ಣ ಅವರದ್ದೇ ಹಾಗೂ ಅವರು ನಮಗೆ ಕಡಿಮೆ ಬೆಲೆಯಲ್ಲಿ ಅವುನ್ನು ರಿಪೇರಿ ಮಾಡಿ ಕೊಡುತ್ತಾರೆ